ನಂದು ಫಶ್ಟ್ ಪ್ರಾಡಕ್ಟ್ ಇತ್ತು ನಾ ಫಸ್ಟ್ ಟೈಮ್ ಆರ್ಡ್ರ್ ಮಾಡಿದೆ ನೋಡ್ರಿ ಇದು ನಂಗೆ ಐಡ್ಯಾ ಇದ್ದಿಲ್ಲ ಯಾಕಂದ್ರ ನಾ ಇವತ್ತಿನ ತನಕ ಎಂದು ಬೀ ಆರ್ಡರೇ ಮಾಡಿಲ್ಲ ನಾ ಕೇಳಿನ ಪ್ರಕಾರ ಆರ್ಡ್ರ್ ಮಾಡಿದ್ರೆ ಎಲ್ಲ ಖರಾಬ್ ಬರ್ತವ ರಿವ್ಯೂಗಳು ಹರ್ದೋಗಿಂದು ಇರ್ತವ ನಾವು ಕೇಳಿಂದು ಬೇರೆ ಇರ್ತದ ಬಂದಿಂದು ಬೇರೆ ಇರ್ತದ ಕಲರ್ ಎಲ್ಲ ಬೇರೆ ಬೇರೆ ಇರ್ತವಾ ಸೈಝ್ ಕರೆಕ್ಟ್ ಬರೊಲ್ಲ ಅಂತೆಲ್ಲ ಕೇಳಿದೆವು ಮತ್ತು ರಿಟನ್ ಐತಾವ ಅಂತೆಲ್ಲ ಹೇಳಿದ್ರು ಖರೆ ನಮಗೆ ನಂಬಲಿಕ್ಕಾಗ್ಲಿಲ್ಲ ಅದಕ್ಕೆ ನಾವು ಅಂದು ಬಿ ಆರ್ಡರ್ ಮಾಡಿಲ್ಲ ಈಗ ನೋಡವಪ್ಪ ಹೋದ್ರೆ ಹೋಗಲ್ಯಾಕ ಧೈರ್ಯ ಘಟ್ ಮಾಡಿ ಒಂದು ಥೊಡೆ ರೊಕ್ಕ ಯಾಕೆ ಹೋಗಲ್ಲ ಅಂತಂದು ಹೇಳಿ ನಾ ಫಸ್ಟ್ ಟೈಮ್ ನೋಡ್ರಿ ಒಂದು ಟೀ ಶರ್ಟ್ ಆರ್ಡ್ರ್ ಮಾಡಿದೆ ಈಟ್ ಭಾರಿ ಟೀ ಶರ್ಟ್ ಬಂದದ ಏನು ಹೇಳಿ ನಾನೇ ನಂಬಿದಿಲಕೆ ಆರ್ಡ್ರ್ ಮಾಡಿದ್ರು ಬಿ ಈಟ್ ಭಾರಿ ಟೀ ಶರ್ಟ್ ಬರ್ತದನ ಕಲರ್ ಬೀ ಈಟ್ ಭಾರಿ ಬಂದದ ಸೈಜ್ ಬಿ ಈಟ್ ಛಂದ ಕುಂತದಾಕಿ ಮತ್ತು ಎಕ್ಸ್ಚೇಂಜ್ ಮಾಡೊ ಮಾತೇ ಇಲ್ಲ ಅಲ್ಲಿ ಓಡ್ ಭಾರಿ ಕುಂತದ ನನಗೆ ನೋಡಿದ್ರರ ಕಲರೂ ಯಾರಿಗೂ ಕೊಡಬಾರ್ದೆ ಅನ್ಸತಿತ್ತು ಓಡ್ ಭಾರಿ ಎಂಗಿತ್ತೂ ಖರೆ ಏನ್ಮಾಡಲಿ ನನ್ನ ದೋಸ್ತಿ ಕಣ್ಣು ಬಿತ್ತು ಅದ್ರ ಮ್ಯಾಲ ನನಗೆ ಬೇಕಂದ್ರ ಬೇಕಂದು ಕುಂತುಳಾಕಿ ಅಂಗಿ ಅದು ಟೀ ಶರ್ಟ್ ಈಟ್ ಖತಾರ್ನಕ್ಕಿತ್ತು ಕೀ ಹಾಕೊಂಡ್ರ್ ಯಾವುದು ಬಿ ಪ್ಯಾಂಟ್ ಮೇಲೆ ಹಾಕ್ರು ಒಪ್ತಿತ್ತು ಅದು ಅದ್ರ ಮೇಲೆ ನೀವು ಹೆಂಗೆ ಬಿ ರೆಡಿಯಾಗ್ರಿ ಮಸ್ತ್ ಸೂಟ್ ಆಯ್ತಿತ್ತು ಓಟ್ ಕರೆಕ್ಟ್ ಫಿಟಿಂಗ್ ಬಂದಿತ್ತದು ಅದಕ್ಕೆ ನೋಡಿದ್ರ ಇನ್ನು ಏನೇನು ಆರ್ಡ್ರ್ ಮಾಡಲಿ ಅದೇ ಇನ್ನು ಎರಡು ಮೂರು ತರಿಸ್ಲೇನೋ ಅಂದಂಗಿತ್ತು ಬೇರೆ ಬೇರೆ ಕಲರ್ದು ಓಟ್ ಭಾರಿ ಕುಂತಿತ್ತು ಬಂದೋಳು ನನ್ನ ದೋಸ್ತಿ ಗಪ್ಪಂತ ನೋಡ್ದಳು ಭಾಳ ಭಾರಿ ಅದನೇ ನನಗ ಬೇಕು ಅಂದಳು ಕೊಡಲ್ಲಂತ್ರೇ ಹೇಳೋಕ್ ಬರಲ್ಲ ಹೋಯಿತು ಏನಿಲ್ಲ ಏನ್ಮಾಡಲಿ ಈಗ ಈಟ್ ಜಬರ್ದಸ್ತಿ ಮಾಡಿ ಕೇಳ ಹತ್ತಾಳ ಅಂದ ನೋಡ್ತಿ ಇನ್ನೊಂದು ಆರ್ಡರ್ ಮಾಡ್ತೇನೆ ಅಂದ್ರ ಇಲ್ಲಾ ನನಿಗೆ ಇದೇ ಕಲರ್ ಪಸಂದ್ ಬಂದದ ನಾ ಇದೇ ವೈತೆ ಅಂದೊಳಿ ಈಗ ಮತ್ತೀಗ ಏನ್ ಹೇಳಲೀಗ ಭ್ಯಾಡ ಅಲ್ಲಕ ಬರಲ್ಹೊಯ್ತೂ ಇಟ್ಟುಕೊ ಒಲ್ಲಕ ಬರಲ್ಹೊಯ್ತು ಆಯ್ತ್ ತಗೋ ನಿಂದೆ ಆಗಲಿ ಅಂದಾ ಖರೆ ಆಕಿಗೆ ಮತ್ತು ನನ್ನ ದೋಸ್ತಿ ಇನ್ನೊಬ್ಬಾಕಿ ಬಂದಳು ಆಕಿ ಬಿ ಕೇಳ್ದೊಳು ಅದೇ ನನಗಿದು ಇಷ್ಟ ಆಗ್ಯದ ನಾ ನನಗಿದು ಬೇಕು ಅಂತಂದು ಹೇಳಿ ನಾ ಒಂದು ತೊಗೊಂದೆನಕಿ ಏಸಂತ ಮಾಡಲಿ ಅಪ್ಪ ಅಂತಂದು ಹೇಳ್ ಅವರಿಬ್ಬರಿಗೆ ತೋರ್ಸಿಕೊಟ್ಟೆ ಅವ್ರ ಸೈಝೆ ನನಗೆ ಬರಾಬರ್ ಬರೊ ಅಂತದೇ ಕೊಟ್ಯಾಗದ ನನ್ನಂಗಿ ನಾ ವಾಪಸ್ ಇಟ್ಕೊ ಇಸ್ಕೊಂದ ನನ್ನ ಟೀ ಶರ್ಟ್ ಮತ್ತು ಅವ್ರಿಗೆ ಕೊಟ್ಟಿಲ್ಲ ಏನಿಲ್ಲ ಅವರು ಮತ್ತು ಹೋಗವ್ರ ಮನ್ಯಾಗ ಬೇರೆ ಬೇರ್ಯೋ ಕಲರ್ದೆಲ ಆರ್ಡ್ರ್ ಮಾಡ್ಕೊಂಡ್ರೂ ಅವ್ರು ಬಿ ತೊಗೊಂದರು ಅವ್ರಿಗೆ ಬಿ ತೂಲ್ ಭರಿ ಬಟ್ಟಿ ಸಿಕ್ಯವಾ ಕ್ವಾಲಿಟಿ ಬಿ ಖತರ್ನಾಕಿತ್ತು ಎಲ್ಲಿ ಬಿ ಒಂಕ ಟಿಂಕ ಆಗಿಲ್ಲ ನೋಡು ಕಲರ್ ಬಿ ಅವ್ರು ಕೇಳಿನಂತದೆ ನೋಡಿನಂತದೆ ಕಲರ್ ಸಿಕ್ಯದಾ ಆ ಸೈಝ್ ಬಿ ಹಂಗೆ ಬರೊಬ್ಬರಿ ಕುಂತತವರ ಮನೆಗೆಲ್ಲ ನೋಡಿ ಅಂದ್ರಲ್ಲಿ ಭಾಳ್ ಭಾರಿ ಬಂದದ ಅವ್ರು ಬಿ ಮನ್ಯಾಗ ನಂಬಿದಿಲ್ಲಿಂಗ ಆರ್ಡ್ರ್ ಮಾಡಿದ್ರು ಓಡ್ ಚಂದ ಬರ್ತವಂತ ನಮ್ಮಮನಿಗರಾ ತೊಕ್ಕೊಬೇಡ ಎಲ್ಲಾ ಖರಾಬಿರ್ತವ್ ರೊಕ್ಕ ವೇಶ್ಟ್ ಇರ್ತವ ಅಂತೆಲ್ಲಾ ಹೇಳಿದ್ರು ಖರೆ ಅಂದ್ರ ಬಿ ತೊಗೊಂದ್ ಮೇಲೆ ಅರಿವಿ ನೋಡಿ ಅವ್ರು ಬಿ ಒಪ್ಕೊಂದ್ರು ಹ್ಞೂ ಛಂದ ಬರ್ತವ ಛಂದ ಹೊಂಟವ ಆರ್ಡ್ರ್ ಅಂತಂದೇಳಿ ಅವ್ರು ಬೀ ನನಗೆ ನೋಡು ಮತ್ತು ಅವ್ರು ಬಿ ಥೊಡೇ ಆರ್ಡ್ರ್ಗಳ್ ಮಾಡ್ಯಾರ ಅವ್ರ ಕಡೆದು ಬಿ ಮಾಡಿದ್ದೆ ನಾನು ಈಗ ಹಂಗ್ಯಂದ್ರ ಆರ್ಡ್ರ್ ಮಾಡಿದ್ರ್ ಬಿ ಈಟ್ ಛಂದ ಬರ್ತಾವಂದು ನಂಬಿದಿಲ್ಲಲಾ ಅದಕ್ಕದು ಓಡ್ ಭಾರಿ ಬಂದದ ಅಂತಂದ್ಹೇಳಿ ಈಗಿನ ಹಿಡ್ದು ನಂಬಿಕೆ ಕುಂತತ ಈಟ್ ಭಾರಿ ಭಾರಿ ಆರ್ಡ್ರ್ ಮಾಡತ್ತಿದೆ ಆಗಿನ ಹಿಡ್ದೂ ಒಂದು ರೂಪಾಯಕ್ ಹಿಂಗ ಲಾಸ್ದಾಗ್ ಹೋಗಿದೆ ಅಂತಿಲ್ಲ ಎಲ್ಲಾ ಅದು ಆಫರ್ ಮೇಲೆ ಕೊಟ್ಟಿದಿರ್ತವಾ ಭಾರಿ ಆಫರ್ ಇರ್ತವ ಒಬ್ರು ನೋಡೊಬ್ರು ಎಲ್ಲರೂ ತೊಗೋಲತಿದೆವು ನಮ್ಮ ಕೈಯೆಲಾ ನಮ್ಮಮನೆಗೆ ಎಲ್ಲರಿಗು ಇಸ್ಕೊಟ್ಟಿದ್ದೇವೆ ಆರ್ಡ್ರ್ ಮಾಡಿ ತೊಗೊಂದರ್ ಅವ್ರು ಬಿ ಎಲ್ಲ ಒಬ್ರು ಅಂಗಿ ತೊಗೊಂದರೂ ಒಬ್ರು ಶರ್ಟ್ ತೊಗೊಂದರು ಮತ್ತೊಬ್ಬರು ಪರ್ಸ್ ತೊಗೊಂದರೂ ಒಬ್ರು ಚಪ್ಲಿ ತೊಗೊಂದರು ಹಿಂಗೆಲ್ಲಾ ತೊಗೊಂದರ ನಾರಪ್ಪ ಇಲ್ಲೇ ಟೀ ಶರ್ಟ್ ಆರ್ಡ್ರ್ ಮಾಡಿನ ಬಂದು ಮತ್ತು ಒಂದು ಒಂದು ಎಲ್ಲ ತೊಗೊಂದ್ರು ಮನೆ ಕಡೆದು ಬಿ ಎಷ್ಟು ಬೆಡ್ ಶೀಟ್ ತೊಗೊಂದ ಪರ್ದ ತೊಗೊಂದ ಇವೆಲ್ಲಾ ತೊಗೊಂದಿದೆ ಮತ್ತು ಶೋಕೇಸ್ಗಳೆಲ್ಲ ಸಿಗ್ತಾವ ಕಿದ್ ಸಿಗಲ್ಲ ಅಂತಿಲ್ಲ ಆರ್ಡ್ರ್ ಮಾಡಿದ್ರ್ ಎಲ್ಲಾ ಸಿಗ್ಲತ್ತವ್ ಮತ್ತು ಗಿಡಗಳ್ ಸಮೇತ ನಾ ಅಲ್ಲೇ ಆರ್ಡರ್ ಮಾಡಿ ತರಿಸಿದೆ ಈಡ್ ಭಾರಿ ಗಿಡ ಗಿಡರ ಏನು ಖರಾಬರ್ತಾವೇನೋ ಅನ್ಕೊಂದಿದೆವ್ ಅವು ಬಿ ಛಂದ್ ಬಂದವ ಖರೆ ಎಲ್ಲಕ್ಕಿನ ಫಶ್ಟ್ ಆರ್ಡ್ರ್ ಮಾಡಿಂದೆ ನಾನು ತೋಲ್ ತೋಲ್ ಪಸಂದ್ ಬಂದಿತ್ತು ನಾನು ನಂಬಲ್ಲ ನಾ ನಂಬಿಕೆ ಚೇಂಜ್ ಮಾಡ್ಯಾಕಿರೊದು ಓಡ್ ಭಾರಿ ಅಂಗಿ ಬಂದದ ಅದಕ್ಕೆ ನೋಡಿದಂದ್ರ ಬಿಡ್ಬೇಕು ಬಿಡ್ಬಾರ್ದಂತ ನಾನು ಇಟ್ಕೊಂದಿದ್ದೆ ಇನ್ನು ಬಿ ಹಾಕೊಳತ್ತಿದೇ ಮತ್ತು ಈಝಿನೈತ್ ಹಾಕೊಳತಿದೆ ಒಂದು ದಿನ್ದಗ ಒಂದು ಥೊಡೆ ಕಲರ್ ಬಿ ಚೇಂಜ್ ಆಗಿಲ್ಲಾ ಅದು ಏ ಹರ್ದಿಲ್ಲ ಬಿ ಏನು ಬಿ ಆಗಿಲ್ಲ ಇನ್ನು ನಾವು ಇಲ್ಲೆ ಎಲ್ಲರ ತೊಗೊಂದಿನ್ ಸಾಮಾನುಗಳು ನೋಡು ಕ್ವಾಲಿಟಿ ಜರ ಹೆಚ್ಚು ಕಮ್ಮಿ ಆಯ್ತದ ಅರಿವಿಗಳು ಒಗೆದ್ರ ನೀರಾಗ ಹಾಕಿದ್ರ ಜರ ಕಲರ ಹೋಯ್ತದ ಇಲ್ಲಿ ಎಲ್ಲಾರು ಬಿಚ್ತದರ ಏನರ ಆಯ್ತದ ಖರೆ ಅದು ಟೀ ಶರ್ಟ್ ಇನ್ನು ಥಕ ಎಲ್ಲಿ ಬಿ ಬಿಚ್ಚಿಲ್ಲ ಬಿ ನಾ ಕಲರ್ ಬಿ ಜರ ಫೇಡಾಗಿಲ್ಲ ಓಡ್ ಭಾರಿ ಬಂದದ ಅದು ಅಂಗಿ ಈಗ ಅಂತದೇ ಇನ್ನು ಎರಡು ಮೂರು ಆರ್ಡ್ರ್ ಮಾಡಿದ್ದೆಲ್ಲಾ ಹಂಗೆ ಮತ್ತಿನ್ನ ನಮ್ಮ ಅಕ್ಕ ತಂಗೀರ್ ಬಿ ಕೇಳ್ದೊರ ನನಗೂ ಬೇಕಂತ ಅವ್ರಿಗೆ ಬಿ ಆರ್ಡ್ರ್ ಮಾಡಿಸಿದೇ ನನ್ನ ದೋಸ್ತಿರ ತೊಗೊಂದರ್ ಎಲ್ಲರೆಲ್ಲರು ತೊಕೊಂದರು ಅದಕ್ಕೆಯೇ ಈಡ್ ಭಾರಿ ಭಾರಿ ಸಿಗ್ಲತ್ತವ ಆನ್ಲೈನನ್ನ ನನಗೆ ಗೊತ್ತಿದಿಲ್ಲ ನನ್ನ ದೋಸ್ತಿ ಪೆಯ್ಲೆ ಹೇಳಿನ್ನ ಬದೇ ನನಗೆ ಗೊತಿದ್ಕೆ ಹಿಂಗೆ ಸಿಗ್ತದಪ್ಪ ಅಂತಂದು ಹೇಳಿ ಧೈರ್ಯ ಘಟ್ ಮಾಡಿ ತೊಗೊಂದಿದ್ಕ ಎಲ್ಲ ಬರೊಬರೆಗ ಎದು ಒಂದು ಬಿ ಏನು ಬಿ ಹೆಚ್ಚು ಕಮ್ಮಿ ಆಗಿಲ್ಲ ಏನಿಲ್ಲ ಅದೇ ಆರ್ಡರಿಗೆ ಹಂಗೆ ಕಂಟಿನ್ಯೂ ಮಾಡಿದೆ ನೋಡ್ರಿಲ್ಲಿ ಬಿ ಇನ್ನತ್ತಕ ಬ್ರೇಕ್ ಹಾಕಿಲ್ಲ ಏನಿಲ್ಲ ತೊಕೊಳತಿದೆ ಕಂಟಿನ್ಯೂ ಆಗಿ ಯಾವುದೋ ಆಫರೈದ ಒಂದೈತಿಕ ಒಂದು ಆಫರ್ ಬಿಡ್ತ ಈ ದಸರಾ ಮತ್ತು ಹೊಂಟಿದ ಈಗ ಮತ್ತು ದಸರದಾಗ್ ಬಿ ಆಫರ್ ಇರ್ತದ ದಿವಾಲಿದಾಗ್ ಆಫರ್ ಇರ್ತವ ಅದು ಒಂದ್ರ ಮೇಲೊಂದು ಆಫರ್ಗಳು ಬಿಟ್ಟು ಅಂದ್ರ ಹಂಗೆ ತೊಗೊತ್ತನೆ ಇರ್ತೆ ನೋಡ್ರಿ ಯಾಕಂದ್ರ ರೊಕ್ಕ ಕಮ್ಮಿದಾಗೇ ಹೊಂಟೆಗಲ್ಲ ರೇಟ್ಗಳು ಕೊಟ್ಟಿಂದಿರ್ತವ ಅದೇ ರೇಟ್ ಮೇಲೆ ತೊಗೊಂಬಂದಿರ್ಲತದ ಭಾರಿ ಒಂದ್ರ ಬಿ ಅರ್ವಿಗಳ್ ತಗೋರ್ ನೀವು ಬಿ ಹಂಗೇ ಛಂದ ಇರ್ತವ ಯಾಕಂದ್ರ ನೋಡಿ ನೋಡಿ ತೊಕ್ಮೋವ ಅವು ಬಿ ಬೇರೆ ಬೇರೆದು ಯಾವುದಾರು ಹಿಡಿದಿರಿ ಅಂದ್ರ ಮತ್ತು ನೀವು ಆನ್ಲೈನ್ ಆರ್ಡ್ರ್ ಮಾಡಿಂದು ಖರಾಬದ ಅಂತಿರಾ ಹಂಗೇನಿಲ್ಲ ಆನ್ಲೈನ್ ಮಾಡಿಂದು ಆರ್ಡ್ರ್ ಮಾಡಿಂದು ಬಿ ಭಾರಿ ಅವ ರಿವ್ಯೂಗಳು ನೋಡಿ ನೋಡಿ ತಗೋಬೇಕ್ ಕೀಟಿ ಅವೆಲ್ಲ ರಿವ್ಯೂಗಳೆಲ್ಲ ನೋಡಿ ನಾ ತೊಗೊಂದಿಂದರ ಖತರ್ನಾಕ್ಕಿತ್ತು ಅಂತ ಹೇಳುತಿದ್ದೆ ಅದಕ್ಕೆ ರಿವ್ಯೂ ನೋಡಿ ತೊಗೋತಾ ಹೋಗಿರಿ ಮತ್ತೇನಿಲ್ಲ ನಂದರ ಭಾರಿ ಭಾರಿ ಬಂದದಂಗಿ